ನಾನು ನನ್ನ ಹೆಸರು ಪೂಜಾ ನಾನು ಎ ಎಮ್ ಕಾಮ್ ವಾಣಿಜ್ಯಶಾಸ್ತ್ರದಲ್ಲಿ ನಾನು ಸ್ನಾತಕೋತ್ತರ ಪದವೀಧರರಾಗಿದ್ದೇನೆ ನಾನು ನನ್ನ ನನ್ನ ಕಾಲೇಜು ಯಾವುದು ಅಂದರೆ ಭದ್ರಾ ಕಾಲೇಜು ನಾನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ನಾನು ಹುಟ್ಟಿದಾಗಿದ್ದಾನೂ ಇಲ್ಲಿವರೆಗೂ ನಾನು ಅದೇ ಕಾಲೇಜಲ್ಲಿ ನಾನು ಓದ್ತಾ ಇರೋದು ಮತ್ತು ನಾನು ಸ್ಟೂಡೆಂಟ್ ಆಗಿ ಇದ್ದಾಗ ನನ್ನ ಚಿಕ್ಕ ವಯಸ್ಸಿನಿಂದಾನೂ ನಾನು ನಮ್ಮ ಊರಲ್ಲೇ ನಾನು ಅಲ್ಲಿ ಪ್ರಾಥಮಿಕ ಮುಗಿಸ್ಕೊಂಡು ಐಯರ್ ಎಜುಕೇಶನಿಗೋಸ್ಕರ ನಾನು ಮತ್ತೆ ನಾನು ಸಿಟೀಗೆ ಬಂದು ಇಲ್ಲಿ ನಾನು ಓದ್ತಾ ಇದ್ದೀನಿ ನನ್ನ ತಂದೆ ತಾಯಿ ತಂದೆ ಲಿಂಗರಾಜು ತಾಯಿ ರೇಖಾ ತಮ್ಮ ದರ್ಶನ್ ಅಕ್ಕ ಪವಿತ್ರ ನಾವು ಒಟ್ಟು ಕುಟುಂಬದಲ್ಲಿ ಇದ್ದೇವೆ ಅಜ್ಜಿ ತಾತ ಚಿಕ್ಕಪ್ಪ ಆಂಟಿ ಎಲ್ಲರೂ ಜೊತೆಗೇ ಇದ್ದೇವೆ ನಾನು ನನಗೆ ನನ್ನ ಐಯರ್ ಎಜುಕೇಶನಿಗೋಸ್ಕರ ನಾನು ತುಂಬ ಕಷ್ಟಪಟ್ಟು ನಾನು ಮೇಲಕ್ಕೆ ಬಂದಿದ್ದೇನೆ ತುಂಬ ನಮ್ಮ ಮನೆಗೆ ನಮ್ಮ ಅಪ್ಪ ಆಗಿರ್ಬೋದು ನಮ್ಮ ಅಮ್ಮ ಆಗಿರ್ ತುಂಬ ಸಪೋರ್ಟಿವಾಗಿ ನನ್ನ ಓದು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಓದು ನೀನು ಅಂತ ಹೇಳ್ಬಿಟ್ಟು ಕಳ್ಸಿದ್ದಾರೆ ನನ್ನ ಸ್ನೇಹಿತರು ಇಬ್ಬರೂ ಅವ್ರ ಹೆಸ್ರು ಸಿಂಧು ಮತ್ತು ರಂಜಿತ ಅಂತ ಅಂದು ತುಂಬ ಆತ್ಮೀಯ ಸ್ನೇಹಿತರಾಗಿದ್ದರು